ಸಾಗ್ರದ ಹತ್ತಿರ ಇರುವ ವರದಳ್ಳಿ ತುಂಬ ಚೆನ್ನಾಗಿರೋ ಒಂದು ಪ್ರವಾಸಿ ಸ್ಥಳ ಅಂತ ಹೇಳ್ಬೋದು ತುಂಬ ಆಕರ್ಷಕವಾಗಿದೆ ಮತ್ತು ಪ್ರವಾಸಿ ಸ್ಥಳ ಅನ್ನೋದಕ್ಕಿಂತಲು ಅಲ್ಲಿ ಹೋಗಿ ಬಂದರೆ ಒಂದು ಒಳ್ಳೆಯ ಫೀಲಿಂಗ್ಸ್ ಅನ್ನಿಸುತ್ತೆ ದೇವ್ರ ದರ್ಶನ ಆಗುತ್ತೆ ಶ್ರೀಧರ ಸ್ವಾಮಿಗಳದ್ದು ಅಷ್ಟೊಂದು ಮೆಟ್ಲ್ ಪಶ್ಟಿಗೆ ಹೋಗ್ಬೇಕಾದ್ರೆ ಒಂದು ತೀರ್ಥಸ್ನಾನ ಮಾಡಿಕೊಂಡು ಆಮೇಲೆ ಆ ಮೆಟ್ಲು ಹತ್ತಬೇಕಾದ್ರೆ ಅಪ್ಪ ಇಷ್ಟೊಂದು ಮೆಟ್ಲು ಹತ್ತೋಕ್ಕಾಗತ್ತಾ ಅಂತ ಅನ್ಸುತ್ತೆ ಫಸ್ಟಿಗೆ ಹತ್ತುತ್ತಾ ಹತ್ತುತ್ತಾ ಸ್ವಲ್ಪ ಸುಸ್ತಾಗುತ್ತೆ ಮಧ್ಯದಲ್ಲಿ ಆದ್ರು ಏನೂ ಅನ್ಸೋಲ್ಲ ಮುಂದೆ ಮುಂದೆ ಹೋಗ್ಬೋದು ಹಾಗೆ ಸ್ವಲ್ಪ ನಿತ್ಕೊಂಡು ನಿತ್ಕೊಂಡು ಖುಷಿಯಾಗತ್ತೆ ದೇವ್ಸ್ಥಾನ್ದೊಳಗೆ ಹೋಗ್ತಿದ್ದಂಗೆ ಒಂದು ಒಳ್ಳೆಯ ಏನೋ ಒಂಥರ ಮನ್ಸಿಗೆ ಸಮಾಧಾನ ಆದಂಗೆ ಆಗುತ್ತೆ ಅಲ್ಲಿ ಶ್ರೀಧರ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಅವ್ರು ತಪಸ್ಸು ಮಾಡಿದ ಜಾಗ ಅದೆಲ್ಲ ನೋಡಿಕೊಂಡು ಆಮೇಲೆ ಅವರು ಅಲ್ಲಿ ದೇವ್ಸ್ಥಾನ್ದೊಳಗೆ ಹೋಗ್ತಿದ್ದಂಗೆ ಏನೋ ಒಂಥರ ಸಮಾಧಾನ ಆದಂಗಾಗುತ್ತೆ ಅವ್ರು ಮಂತ್ರಾಕ್ಷತೆ ಕಾಳು ಕೊಡ್ತಾರೆ ಮಂತ್ರಾಕ್ಷತೆ ಕಾಳು ತೊಗೊಂಡು ಆಮೇಲೆ ಮತ್ತೆ ಮೆಟ್ಟಲಿಂದ ಇಳ್ಕೊಂಡು ಊಟ ಮಾಡಕ್ಕೆ ಹೋಗ್ಬೋದು ಒಂದು ಒಳ್ಳೆಯ ಊಟ ದೇವ್ಸ್ಥಾನ್ದ ಊಟ ಅಂದರೆ ಕೇಳ್ಬೇಕಾ ಪರಮಾನ್ನ ಒಂದು ಅನ್ನ ತಿಳಿಸಾರು ಒಂದು ಹುಳಿ ಇರುತ್ತೆ ಯಾವಾಗಲಾದ್ರು ಇನ್ನು ಏನು ಏಕಾದಶಿ ಆಥರ ಇದ್ದವಾಗ ಉಪ್ಪಿಟ್ಟು ಅವಲಕ್ಕಿ ಆ ಥರ ಇರುತ್ತೆ ಇನ್ನೇನಾದರು ಒಂದು ಒಳ್ಳೆಯ ದಿನ ಆದಾವಾಗ ಒಂದು ಪಾಯಸ ಅಂತಿರುತ್ತೆ ಆದರೆ ಆ ಅನ್ನ ಸಾಂಬಾರು ತಿಳಿಸಾರು ಮಜ್ಜಿಗೆ ಅನ್ನ ಅದೇ ಒಂಥರ ಅಷ್ಟೇ ತಿಂದರೆ ಸಾಕು ಖುಷಿಯಾಗತ್ತೆ ಅದೇ ಮನೇಲ್ಲಿ ನಾವು ಅಷ್ಟು ತಿಂದ್ರೆ ಏನೂ ಸಮಾಧಾನ ಅನ್ಸೋಲ್ಲ ಏನಾದ್ರು ಸೈಡ್ಸ್ ಬೇಕು ಅಂತ ಅನ್ಸುತ್ತೆ ಪಲ್ಯ ಉಪ್ಪಿನಕಾಯಿ ಆ ಥರ ಬೇಕು ಹಪ್ಪಳ ಬೇಕು ಅಂತ ಅನ್ಸತ್ತೆ ಆದರೆ ದೇವ್ಸ್ಥಾನ್ದಲ್ಲಿ ಊಟ ಮಾಡಬೇಕಾದ್ರೆ ಅದ್ರ ರುಚಿಯೇ ಬೇರೆ ಥರ ಚೆನ್ನಾಗಿರುತ್ತೆ ಇದು ಒಂದು ಒಳ್ಳೆಯ ಪ್ರವಾಸೋದ್ಯಮ